ನಮ್ಮ ಕುಂದಾಪುರ ಭಾಗದಲ್ಲಿ ಮುಖ್ಯವಾಗಿ ಕ್ರಿಕೆಟ್ ಅಕ್ಯಾಡೆಮಿ ವಾಲಿಬಾಲ್ ಅಕ್ಯಾಡೆಮಿ ಶೆಟಲ್ ಅಕ್ಯಾಡೆಮಿ ಕ್ರಿಕೆಟ್ ಅಕ್ಯಾಡೆಮಿಯಲ್ಲಿ ಸಣ್ಣ ವಯಸ್ಕರಿಂದ ಹಿಡಿದು ಮಧ್ಯಮ ವಯಸ್ಕರವರೆಗೆ ಎಲ್ಲರಿಗೂ ಅಭ್ಯಾಸವನ್ನು ಮಾಡಿಸುತ್ತಾರೆ ಇಲ್ಲಿಯ ಇಲ್ಲಿ ಉತ್ತಮ ರೀತಿಯ ತರಬೇತುದಾರರನ್ನು ಹೊಂದಿರುವಂಥ ಅಕ್ಯಾಡೆಮಿಗಳಿವೆ ಇಲ್ಲಿ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳು ಅಥವಾ ಯುವಕರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈವನ್ ರಾಷ್ಟ್ರಮಟ್ಟದಲ್ಲೂ ಸಹ ತಮ್ಮ ಪ್ರಾತಿನಿಧ್ಯವನ್ನು ತೋರಿಸಿರುತ್ತಾರೆ ಇನ್ನು ಶೆಟಲ್ ಅಕ್ಯಾಡೆಮಿಯಲ್ಲಿ ಇಂಡೋರ್ ಕೋರ್ಟ್ಗಳನ್ನು ನಾವು ಕಾಣ್ಬೌದು ಇಂಡೋರ್ ಕೋರ್ಟ್ಗಳಲ್ಲಿ ಪ್ರತಿನಿತ್ಯ ಹಗಲು ಮತ್ತು ರಾತ್ರಿ ಸಹ ಇಲ್ಲಿ ಪ್ರ್ಯಾಕ್ಟೀಸ್ ನಡೆಸ್ತವೆ ಇನ್ನು ವಾಲಿಬಾಲ್ನಲ್ಲಿ ವಾಲಿಬಾಲ್ ಪ್ರ್ಯಾಕ್ಟಿಸ್ ಪ್ರ್ಯಾಕ್ಟಿಸ್ ಸಹ ಮಾಡಿಸ್ತಾರೆ ವಾಲಿಬಾಲಲ್ಲಿ ತರಬೇತಿ ಪಡೆದಂಥ ಯುವಕರು ತಾಲೂಕು ಏರಿಯಾ ಏರಿಯಾ ಮಟ್ಟದಲ್ಲಿ ಅನೇಕ ಪಂದ್ಯಾಕೂಟಗಳು ನಡೀತದೆ ಅದರಲ್ಲಿ ಭಾಗವಹಿಸಿ ತಮ್ಮ ಕೌಶಲ್ಯವನ್ನು ಇಲ್ಲಿ ತೋರಿಸ್ತಾರೆ